ನಾನು ರೀಸೆಂಟಾಗಿ ತೆಗ್ದಿದ್ದ ಫೋಟೋಸಾಗಿರ್ಬೋದು ಮುಂಚೆ ತೆಗ್ದಿದ್ದ ಫೋಟೋಸಾಗಿರ್ಬೋದು ಎಲ್ಲರದು ಜಾಸ್ತಿ ಅದನ್ನು ಪ್ರೆಸೆಂಟ್ ಮಾಡೋದಂದರೆ ಸೋಶ್ಯಲ್ ಮೀಡ್ಯಾನೇ ಯೂಸ್ ಮಾಡ್ಕೊತಾರೆ ಅದರಲ್ಲಿ ಏನು ಹೇಳ್ಬೇದಂದ್ರೆ ಇನ್ಸ್ಟಾಗ್ರಾಮಲ್ಲಿ ಮೇಯ್ನ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋಗ್ರಫಿ ಪೇಜ್ ಅಂತಾನೆ ನಾವು ಹಾಕೊಂಡು ಅದರಲ್ಲಿ ನಾವು ತೆಗ್ದಿರೋ ಫೋಟೋಗ್ರಾಫಿಸ್ನೆಲ್ಲ ಹಾಕ್ದಾಗ ನಾವು ಫ್ಯೂಚರಲ್ಲಿ ಫೋಟೋಗ್ರಫಿಯಲ್ಲೇ ಏನಾದ್ರೂ ಮುಂದುವರಿಬೇಕು ಇಲ್ಲ ಅದರಲ್ಲೇ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದಾಗ ಅದರಲ್ಲಿ ನಮ್ಗೆ ಅಪ್ರೋಚಸ್ ಬರುತ್ತೆ ತುಂಬ ಚೆನ್ನಾಗಿ ಫೋಟೋಸ್ ತೆಗೀತಾರೆ ಅಂತ ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಅಂದರೆ ನೇಚರ್ ಫೋಟೋಸಾಗಿರ್ಬೋದು ಬರ್ಡ್ಸು ಅನಿಮಲ್ಸ್ ಫೋಟೋಸ್ ಅಂತಲ್ಲ ಪರ್ಸನ್ಸ್ ಫೋಟೋಸ್ ಅಂದರೆ ಈಗ ನನ್ನ ಫ್ರೆಂಡ್ಸ್ದಾಗಿರ್ಬೋದು ನನ್ನದೇ ಆಗಿರ್ಬೋದು ಅಂದರೆ ನಮ್ಮ ಡಾಗ್ದಾಗಿರ್ಬೋದು ಆ ಥರ ಫೋಟೋಸನ್ನ ತೆಗ್ದು ಪೋಸ್ಟ್ ಮಾಡ್ತೀನಿ ಪೋಸ್ಟ್ ಮಾಡಿದಾಗ ಅದಕ್ಕೆ ತುಂಬ ಚೆನ್ನಾಗಿ ತೆಗ್ದಿದ್ದೀರ ತುಂಬ ಚೆನ್ನಾಗಿ ಬಂದಿದೆ ಕ್ಲಾರಿಟಿ ಆಗಿರ್ಬೋದು ಆ ಥರ ಎಲ್ಲ ಕಮೆಂಟ್ಸೆಲ್ಲ ಬರುತ್ತೆ ಅದೇ ರೀತಿಯಲ್ಲಿ ಕಾಲೇಜಲ್ಲಿ ಅಂತ ಹೇಳದ್ರೆ ಕಾಲೇಜಲ್ಲಿ ತುಂಬ ಕಾಂಪಿಟೇಷನ್ಸ್ ನಡೀತಿರುತ್ತೆ ಕಲ್ಚರಲ್ ಇವೆಂಟ್ಸಲ್ಲಿ ಫೋಟೋಗ್ರಾಫಿ ಇವೆಂಟ್ ಅಂತಾನೇ ಒಂದ್ಸಲ ಮಾಡಿದ್ದರು ನಮ್ಮ ಕಾಲೇಜಲ್ಲಿ ಅದರಲ್ಲಿ ಕೂಡ ಅಷ್ಟೇ ಪೋಟ್ರೇಟ್ ಫೋಟೋಸನ್ನ ಕ್ಯಾಪ್ಚರ್ ಮಾಡಿ ಮತ್ತು ನೇಚರ್ ಫೋಟೋಸನ್ನ ಕ್ಯಾಪ್ಚರ್ ಮಾಡಿ ಮತ್ತು ಅದನ್ನ ಎಡಿಟ್ ಮಾಡಿ ಪ್ರೆಸೆಂಟ್ ಮಾಡಿ ಬೆಸ್ಟು ಫೋಟೋಗ್ರಫಿಗೆ ಒಂದು ಪ್ರ ಅಂದರೆ ಒಂದು ಬಹುಮಾನ ಕೂಡ ಅಂತ ಇತ್ತು ಅದರಲ್ಲಿ ನನಗೆ ತುಂಬ ಸಲ ಎರಡು ಮೂರು ಸಲ ನಾನು ಅದೇ ಥರ ಅದರಲ್ಲಿ ಅನ್ನು ಭಾಗ್ವಹಿಸಿದ್ದಕ್ಕೆ ನನಗೆ ಒಂದು ಸಲ ಒಂದನೇ ಪ್ರೈಸ್ ಬಂದಿದೆ ಮತ್ತು ಸೆಕೆಂಡ್ ತರ್ಡ್ ಆ ಥರ ಬಂದಿದೆ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀವಿ ಮತ್ತು ಅದೇ ರೀತಿಯಲ್ಲಿ ನನ್ನ ಫ್ರೆಂಡ್ಸ್ ಕೂಡ ನನ್ನ ಪೋಸ್ಟ್ ಮಾಡಿರೋ ಪಿಕ್ಚರ್ಸನ್ನ ಅವ್ರದ್ದು ಅವರು ಇದ್ರಲ್ಲಿ ಹಾ ಅವ್ರ ಅಕೌಂಟಲ್ಲಿ ಹಾಕಿ ಕೆಳಗಡೆ ನನಗೆ ಅದಕ್ಕೆ ಒಂದು ಅವಾರ್ಡ್ ಅಂದರೆ ಲೈಕ್ ಹಿಂಗೆ ಕೊಟ್ಟು ಇವ್ರು ತೆಗ್ದಿರೋ ಪಿಕ್ಚರ್ ಅಂತ ಕೂಡ ಮೆನ್ಶನ್ ಮಾಡ್ತಾರೆ ಅದೇ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಮನೆಯಲ್ಲಿ ತೆಗ್ದಿದ್ದ ಫೋಟೋಸ ಎಲ್ಲ ತುಂಬ ಅಂದರೆ ಶೇರ್ ಮಾಡೋದಾದರೆ ಸೋಶ್ಯಲ್ ಮೀಡ್ಯಾದಲ್ಲೇ ತುಂಬ ಶೇರ್ ಮಾಡ್ತೀವಿ ಅದರಲ್ಲಿ ಇವೆಂಟ್ಸಲ್ಲಿ ಅಥವಾ ಈ ಥರ ಕಾಂಪಿಟೇಷನ್ಸಲ್ಲಿ ತುಂಬ ಪ್ರೆಸೆಂಟ್ ಮಾಡ್ತೀನಿ ಅಷ್ಟು ಹೇಳಕ್ ಇಷ್ಟಪಡ್ತಿನಿ